ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಅನ್ನೋದು ತುಂಬ ಕುಸಿತಿದೆ ಯಾಕಂದರೆ ಉದ್ಯೋಗ ಎಲ್ಲರಿಗೂ ಸಿಕ್ತಿಲ್ಲ ಸರ್ಕಾರಿ ಉದ್ಯೋಗ ಆಗಲಿ ಖಾಸಗಿ ಉದ್ಯೋಗ ಆಗಲಿ ಯಾವುದೇ ರೀತಿ ಸಿಕ್ತಿಲ್ಲ ಯಾಕಂದರೆ ಅವರು ಎಷ್ಟೇ ಓದಿದ್ದರೂನು ಸರ್ಟಿಫಿಕೇಟ್ ಇಟ್ಕೊಂಡರೂ ಸಹಿತ ಕೆಲವರಿಗೆ ಉದ್ಯೋಗ ಸಿಕ್ತಾ ಇಲ್ಲ ಸಿಗದೇ ಇರುದರಿಂದ ಬಡುವ್ರ್ ಬಡವ್ರಾಗೆ ಉಳಿತಾ ಇದಾರೆ ಉದ್ಯೋಗ ಸಿಕ್ಕದೆ ಇದ್ದರೆ ಪಾಪ ಅವ್ರ ಕುಟುಂಬಸ್ಥರನ್ನ ಅವ್ರು ಹೇಗ್ ಸಾಕ್ತಾರೆ ಹೇಗ್ ನೋಡಿಕೊಳ್ತಾರೆ ಮುಂದೆ ಜೀವನ ಅವ್ರದ್ದು ಹೇಗೆ ಉದ್ಯೋಗ ಇದ್ದ ಇಲ್ಲ ಇಲ್ಲ ಉದ್ಯೋಗ ಸಿಕ್ತಾ ಇಲ್ಲ ಅನ್ನೋದಕ್ಕೆ ಭ್ರಷ್ಟಾಚಾರ ಜಾತಿಗಳಿಂದ ಕೆಲವೊಂದು ಲಂಚಗಳಿಂದ ಇದರಿಂದ ಬಡವ್ರಿಗೆ ಬೇಗ ಉದ್ಯೋಗ ಸಿಕ್ತಾ ಇಲ್ಲ ಯಾಕಂದರೆ ಪಾಪ ಅವ್ರು ಎಷ್ಟೋ ಓದಿರ್ತಾರೆ ಓದಿದ್ದರೂನು ಸಿಗೋಲ್ಲ ಉದ್ಯೋಗ ಪ್ರಯತ್ನ ಮಾಡ್ತಾರೆ ಅವು ಇವು ಎಕ್ಸಾಮ್ಸ್ ಎಲ್ಲ ಬರೀತಾರೆ ಆದರೂ ಸಿಗೋದಿಲ್ಲ ಅವರಿಗೆ ಅಂಥವರಿಗೆ ಉದ್ಯೋಗ ಸಿಗಬೇಕು ಉದ್ಯೋಗ ಸಿಕ್ಕಿದ್ರೆ ಅವಾಗ ಅವ್ರು ಕುಟುಂಬಸ್ಥರನ್ನ ಸಾಕ್ಕೋತಾರೆ ನೋಡಿಕೊಳ್ತಾರೆ ಅವ್ರ ಕಾಲ ಮೇಲೆ ಅವ್ರು ನಿಂತುಕೊತಾರೆ